ನಾನು ಯಾವಾಗಲೂ ಗುನಗುನಿಸುವ ಹಾಡು ದೇವ್ರ ಸಾಂಗದ ನನಗೆ ಅದು ಹಾಡು ತೋಲು ಇಷ್ಟ ಯಾಕಂತಂತಂದರೆ ಅದು ನನ್ನ ಜೀವನಕ್ಕೆ ಸಂಬಂಧಪಟ್ಟಿದ್ದದ ಅದರ ಕಡಿಂದು ನನಗೆ ಅದು ಹಾಡು ಇಷ್ಟ ಅದು ಯಾವುದು ಅಂತಂತಂತಂದ್ರೆ ಈ ಬಣ್ಣದ ಲೋಕದಲ್ಲಿ ನಿನ್ನ ಕೃಪೆ ನೆನೆದಾಗ ಎಲ್ಲವೂ ಬರಿದಾಯಿತು ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಕೃಪೆ ನನಗೆ ಹೊಸ ಜೀವ ಪ್ರಸಾದಿಸಿತು ನಾನೇನಾಗಿರುವೆ ಅದು ನಿನ್ನ ಕೃಪೆಯೇ ಮುಂದೆ ಏನಾಗುವೆನೋ ಅದು ನಿನ್ನ ಕೃಪೆಯೇ ನಾನು ಏನಾಗಿರುವೆ ಅದು ನಿನ್ನ ಕೃಪೆಯೇ ಮುಂದೆ ಏನಾಗುವೆನು ಅದು ನಿನ್ನ ಕೃಪೆಯೇ ನಿನ್ನ ಕೃಪೆ ನನಗೆ ಆಧಾರವಾಯಿತು ಜಾರಿ ಬೀಳದಂತೆ ಜೊತೆ ನಿಂತಿತು ಕೃಪೆಯ ಸೌಂದರ್ಯದಲ್ಲಿ ಆಕರ್ಷಿಸಿ ಇಹದ ಬಾಂಧವ್ಯದಿಂದ ನನ್ನ ಬಿಡಿಸಿ ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ನನ್ನನ್ನೇ ಮೈಮರೆಸಿ ನಿನ್ನ ಪ್ರೀತಿಯಲ್ಲಿ ತೇಲಾಡಿಸಿ ಪ್ರತಿದಿನವು ನನ್ನ ಜೊತೆ ಇರುವೆನೆಂದ ಪ್ರಾಣೇಶ್ವರ ಹೆತ್ತ ತಾಯಿ ಮರೆತರೂ ಮರೆಯೆನೆಂದ ಸರ್ವೇಶ್ವರ